ನೀವು ಮಾತನಾಡುತ್ತಿರುವ ವ್ಯಕ್ತಿ ಹ್ಞೂ ಹಲೋ ಹಾಂ ಹೇಳಿ ಯಾರಪ್ಪ ಹ್ಞೂ ಹೇಳಪ್ಪಾ ಏನಾಗಬೇಕಾಗಿತ್ತು ಹಾಂ ಹೌದು

ಹಾಂ ಹೌದಾ ಅದನ್ನು ನಿನ್ನದು ಎಲ್ಲ ಸೆಮ್ದು ಮಾರ್ಕ್ಸ್ ಕಾರ್ಡು ಹಾಗೆ ನೀನು ಎಸ್ ಎಲ್ ಸಿದೊಂದ್ ಮಾರ್ಕ್ಸ್ ಕಾರ್ಡ್ ತಗೊಂಡ್ ಬಾ ಹಾಗೆ ಪಿ ಯುದು ತಗಂಬಂದುಬಿಡು ಮಾರ್ಕ್ಸ್ ಕಾರ್ಡು ಹಾಂ ಅದೇ ರೀತಿ ನಿಂದು ಆಧಾರ್ ಕಾರ್ಡ್ ತಗೊಂಬಾ ಆಧಾರ್ ಕಾರ್ಡು ಅದೇ ನಿಮ್ಮ ತಂದೆಯವ್ರದ್ದು ಯಾರದಾದ್ರು ಒಂದು ಇದು ಇದು ತಗೊಂಬಂದ್ಬಿಡಿ ಪ್ರೂಫ್ ಐ ಡಿಗೆ ತಗೊಂಬಂದ್ಬಿಟ್ಟು ನೀವು ಅವುದ್ನೆಲ್ಲ ತಂದು ನಮ್ಮ ಕಾಲೇಜಲ್ಲಿರೊ ಕ್ಲರ್ಕು ಅವ್ರ ಹತ್ತಿರ ಹೋಗಿ ಇದೆಲ್ಲ ಕೊಟ್ಟುಬಿಟ್ಟು ಅಲ್ಲಿ ಇಲ್ಲ ಫೋನ್ ಹಾಕಿಸು ಇಲ್ಲಾಂದರೆ ನಾನೇ ಅಲ್ಲಿ ಬಂದು ನನ್ನ ಒಂದ್ಸತಿ ಭೇಟಿ ಮಾಡು ಹಾಂ ನಾಳೆ ಇರುತ್ತೀನಿ ಎಲ್ಲಿಗೂ ಹೋಗೋಲ್ಲ ಹಾಂ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಎರಡು ಗಂಟೆ ಹಂಗೆ ಬರುತ್ತೇನೆ ಅಲ್ಲಿ ಕಾಲೇಜ್ ಹತ್ತಿರ ಹಾಂ ಹೌದು ಅಲ್ಲಿ ನೀನು ಹೋಗು ಅಲ್ಲೆಲ್ಲ ಕೊಟ್ಟು ಕ್ಲರ್ಕ್ ಹತ್ತಿರ ಹಾಂ ಅಲ್ಲೆಲ್ಲಾ ಹೇಳಿರುತ್ತೀನಿ ಫೋನ್ ಮಾಡಿ ನೀನು ಅಲ್ಹೋಗಿರು ಹಾಂ ಅದೆಲ್ಲಾ ಬೇಕಾದ್ರೆ ಅದನ್ನೆಲ್ಲಾ ತಗೊಂಡು ಅಲ್ಲೇನೋ ಬರ್ಕೊಂಡು ಹಾಂ ಓಕೆ ನಾನು ಬೇಕಾದ್ರ್ ಸೈನ್ ಹಾಕೊಂಡ್ ಕೊಡ್ತೀನಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕೊಟ್ಟುಬಿಡು ನೆನಪಿಂದ ಹೋಗು ಓಕೆ ಓಕೆ ಓಕೆ ಓಕೆ ಓಕೆ